ನಾನು ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಪಾಲಕನಾಗಿ ಕೆಲ್ಸಕ್ಕೆ ಕರ್ತವ್ಯ ನಿರ್ವಹಿಸ್ತಾಯಿದ್ದಾಗ ನನ್ನನ್ನು ಕೊಳ್ಳೇಗಾಲದಿಂದ ಕೌದಳ್ಳಿ ಶಾಖೆಗೆ ವರ್ಗಾವಣೆ ಮಾಡಿದ್ರು ಕೌದಳ್ಳಿ ಶಾಖೆಗೆ ಹೋಗಿ ಕರ್ತವ್ಯ ವರದಿ ಮಾಡಿಕೊಂಡ್ಮೇಲೆ ಅಲ್ಲಿ ವಾತಾವರಣ ಎಲ್ಲ ನೋಡಿದಾಗ ಅಲ್ಲಿ ಒಂದು ಚಿಕ್ಕ ಊರದು ಮತ್ತೆ ಅಲ್ಲಿ ಹಗಲ್ನಲ್ಲಿ ಬೇಕಾದರೆ ತಿಂಡಿ ಸಿಗುತ್ತೆ ಮಧ್ಯಾಹ್ನ ಬೇಕಾದರೆ ಊಟ ಸಿಗುತ್ತೆ ಓಟ್ಲುಗಳಲ್ಲಿ ಆದರೆ ರಾತ್ರಿ ಹೊತ್ತು ಊಟ ಸಿಗೋಲ್ಲ ಮತ್ತೆ ನನಗೆ ದಿನ ಕೌದಳ್ಳಿಯಿಂದ ಕೊಳ್ಳೇಗಾಲಕ್ಕೆ ಬಂದು ಹೋಗೋದಿಕ್ಕೆ ನಮ್ಮ ಅಧಿಕಾರಿಗಳು ಅವಕಾಶ ಕೊಡ್ತಾಯಿರ್ಲಿಲ್ಲ ನಾನಲ್ಲೇ ಇರಬೇಕಾಗಿತ್ತು ಅದು ನನ್ನದು ಕೆಲಸ ಇಪ್ಪತ್ನಾಲ್ಕು ಗಂಟೇನು ಕರ್ತವ್ಯದಲ್ಲೇ ಇರಬೇಕು ಅನ್ನೋವಂಥ ಒಂದು ಪರಿಸ್ಥಿತಿ ಹಾಗಾಗಿರೋದನ್ನ ಯಾವಾಗ ಕರೆದ್ರೂ ನೀವು ರೆಡಿ ಇರಬೇಕು ಕಂಡ್ರಿ ನೀವು ಯಾವುದೇ ಕಾರಣಕ್ಕೂ ಕೇಂದ್ರ ಸ್ಥಾನ ಬಿಟ್ಟು ಹೋಗಕ್ಕಾಗಲ್ಲ ನನ್ನ ಅನಿ ಅನುಮತಿ ಇಲ್ಲದೆ ನೀವು ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು ಅಂತ ನಮ್ಮ ಮೇಲಾಧಿಕಾರಿಗಳು ನನಗೆ ಆದೇಶ ಮಾಡಿದರು ಹಾಗಾಗಿ ನಾನು ನನ್ನ ರಾತ್ರಿ ಹೊತ್ತಿನ ಊಟಕ್ಕಾಗಿ ಅಡುಗೆ ಮಾಡೋದು ಅನಿವಾರ್ಯ ಆಯಿತು ಆಗ ನನ್ನ ಹೆಂಡ್ತಿಗೆ ನಾನು ಫೋನ್ ಮಾಡಿ ಯಾವ ಥರ ಮಾಡಬೇಕು ಅನ್ನ ಹೆಂಗ್ ಮಾಡಬೇಕು ಮತ್ತೆ ಸಾರು ಹ್ಯಾಗೆ ಮಾಡ್ಬೇಕು ಅಂತೆಲ್ಲ ಸ್ವಲ್ಪ ಅವ್ಳಹತ್ರ ಕೇಳಿ ತಿಳ್ಕೊಂಡೆ ತಿಳ್ಕೊಂಡು ಅನ್ನ ಮಾಡೋಕೆ ಶುರು ಮಾಡಿದೆ ಫಸ್ಟು ಅಕ್ಕಿನ ಒಂದು ಗ್ಲಾಸ್ ಅಕ್ಕಿ ತಗೊಂಡು ಅದನ್ನು ನೀರಿನಲ್ಲಿ ಎರಡು ಸಾರಿ ತೊಳೆದು ನೀರೆಲ್ಲ ಬಗ್ಗಿಸಿ ಆಮೇಲೆ ಅದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರಿನಂತೆ ನೀರಾಕಿ ಸ್ಟೌವ್ ಸ್ಟೌವ್ ಮೇಲೆ ಇಟ್ಟು ಆವಾಗ ನಾವು ಬಳಸ್ತಾಯಿದ್ದಿದ್ದು ಸೀಮೆಎಣ್ಣೆ ಸ್ಟೌವು ಸೀಮೆಎಣ್ಣೆದು ಪಂಪ್ ಹೊಡೆಯೋ ಸ್ಟೌವ್ವು ಅದ್ರ್ಮೇಲಿಟ್ಟು ಚೆನ್ನಾಗಿ ಬೇಯೋಗಂಟನು ನೋಡ್ಕೋತಾ ಇದ್ದೆ ಅದು ಚೆನ್ನಾಗಿ ಬೆಂದು ಕಂಪ್ಲೀಟಾಗಿ ಇದಾಗಿ ನೀರು ಪೂರ ಇಂಗೋಗಿ ಅನ್ನ ಅಗ್ಳಗ್ಳು ಕಂಡಗೆ ಕಾಣೋವರೆಗೂ ಚೆನ್ನಾಗಿ ಬೇಯೋಗಂಟ ನೋಡಿಕೊಂಡು ಪೂರ ನೀರು ಇಂಗಿದ್ಮೇಲೆ ಅನ್ನನ ಸ್ಟೌವ್ ಆಫ್ ಮಾಡಿ ಅನ್ನನ ಇಳಿಸ್ದೆ ಆವಾಗ ನೋಡಿದೆ ಒಂದು ಅಕ್ಕಿ ಕಾಳನ್ನ ತೆಗೆದು ನೋಡಿದಾಗ ಚೆನ್ನಾಗಿ ಬೆಂದಿತ್ತು ಅಲ್ಲಿಗೆ ಅನ್ನ ಅನ್ನದ ಒಂದು ಕತೆ ಮುಗೀತು ಅನ್ನ ಮಾಡೋದು ಕಲ್ತಂಗಾಯ್ತು ಆಮೇಲೆ ಸಾರು ಮಾಡಬೇಕು ಮತ್ತು ಬೇಗನೆ ಆಗಬೇಕು ಅಂತಂದರೆ ಏನು ಮಾಡೋದು ಹಾಗೆ ಅನ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಆಮೇಲೆ ಒಂದ್ಸ್ವಲ್ಪ ಮೆಣ್ಸಿಕಾಯಿ ಕೊತ್ಮುರಿ ಸೊಪ್ಪು ಮತ್ತು ಟೊಮೊಟೋ ಎಲ್ಲಾನು ಕತ್ರಸ್ಕೊಂಡೆ ಕತ್ತರ್ಸ್ಕೊಂಡು ಒಂದು ಅದೇ ಸ್ಟೌವ್ ಮೇಲೆ ಒಂದು ಬಾಂಡ್ಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಹಾಕಿದ್ಮೇಲೆ ಚೆನ್ನಾಗಿ ಅದು ಚೆನ್ನಾಗಿ ಕಾ ಇದಾದ್ಮೇಲೆ ಅದಕ್ಕೆ ಈ ಎಲ್ಲಾನು ಹಾಕಿ ಚೆನ್ನಾಗಿ ಇದನ್ನು ಹುರಿದು ಹುರಿದಾದ್ಮೇಲೆ ಚೆನ್ನಾಗಿ ಇದಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಮತ್ತೆ ಸ್ವಲ್ಪ ಮೆಣ್ಸಿನ ಪುಡಿನು ಹಾಕಿ ಅದನ್ನು ಚೆನ್ನಾಗಿ ಹುರಿದು ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಆಮೇಲೆ ಅದಕ್ಕೆ ಸಾಕಷ್ಟು ನೀರಾಕಿ ಅದನ್ನು ಬೇಯೋಕ್ಕಿಟ್ಟೆ ಅದು ಚೆನ್ನಾಗಿ ಬೆಂದ್ಮೇಲೆ ಒಂಥರ ಚೆನ್ನಾಗಿ ಬೆಂದಿದೆ ಅಂತ ನನಗೆ ಗೊತ್ತಾಗೋಗಂಟನು ಬೇಯಿಸಿ ಹೆಚ್ಚು ಕಡಿಮೆ ಒಂದು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆದರೂ ಅದನ್ನು ಇಟ್ಟಿದ್ದೀನಿ ಒಲೆ ಮೇಲೆ ಬೆಂದು ಚೆನ್ನಾಗಿ ಇದಾದ್ಮೇಲೆ ಅದನ್ನು ಇಳಿಸ್ದೆ ಆವಾಗ ರಸ ಒಂದು ಮಾಡ್ಕೋಳೊಂಗಾಯ್ತು ಆಮೇಲೆ ದಿನಾನು ರಸನೇ ತಿನ್ನಕ್ಕಾಗಲ್ವಲ್ಲ ಬೇಳೆ ಸಾರು ಮಾಡಬೇಕು ಬೇಳೆ ಸಾರು ಹೆಂಗೆ ಮಾಡೋದು ಅಂತ್ಲು ಕೇಳಿಕೊಂಡೆ ಅದನ್ನು ಹೇಳ್ಕೊಟ್ಲು ಆಮೇಲೆ ಫಸ್ಟು ನೀರು ಮಡಗೋದು ನೀರು ಮಡಗಿ ಅದು ಸ್ವಲ್ಪ ಬಿಸಿಯಾದಟ್ಗೆ ಬೇಳೆ ಹಾಕೋದು ತೊಗರಿ ತೊಗರಿ ಬೇಳೆ ತೊಗರಿ ಬೇಳೆ ಹಾಕ್ಬುಟ್ಟು ಅದಕ್ಕೆ ಯಾವುದೇ ಕಾರಣಕ್ಕೂ ಸೌಟು ಹಾಕಬಾರ್ದು ಅದು ಚೆನ್ನಾಗಿ ಬೆಂದು ಅರಗಲ್ಲಿ ಅದು ಕಟ್ಟಬೇಕು ಬೆಳೆ ಚೆನ್ನಾಗಿ ಬೆಂದು ಅರಗು ಕಟ್ಟಬೇಕು ಅರಗು ಕಟ್ಟಿದ್ಮೇಲೆ ಆಮೇಲೆ ನಾವು ಅದಕ್ಕೆ ತರ್ಕಾರಿಗಳನ್ನ ಬೀನ್ಸು ಕ್ಯಾರೇಟು ಮತ್ತೆ ಈರುಳ್ಳಿ ಇವೆಲ್ಲಾನು ಹಚ್ಚಿ ಅದನ್ನು ಹಾಕೋದು ಹಾಕಿದ್ಮೇಲೆ ಅದು ಚೆನ್ನಾಗಿ ಬೇಯೋಗಂಟನು ಚೆನ್ನಾಗಿ ಬೇಯಿಸೋದು ಫಸ್ಟು ಬೇಳೆ ಚೆನ್ನಾಗಿ ಬೇಯಬೇಕು ಬೆಂದು ಚೆನ್ನಾಗಿ ರಸ ಬಿಟ್ಟು ಬೆಳ್ಳಗಾಗತ್ತದು ಬೆಳ್ಳಗಾದ್ಮೇಲೆ ಆಮೇಲೆ ಅದಕ್ಕೆ ಇವೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಬೇಯ್ಸ್ತಾಯಿರೋದು ಆಮೇಲೆ ಇದು ಬೆಂದಿದೆಯಾ ಬೀನ್ಸ್ ಬೆಂದಿದ್ಯಾ ಕ್ಯಾರೆಟ್ ಬೆಂದಿದ್ಯಾ ಮುಟ್ಟಿ ನೋಡೋದು ಈರುಳ್ಳಿ ಬೆಂದಿದೆಯಾ ಆಮೇಲೆ ಅದಕ್ಕೆ ಖಾರದ ಪುಡಿ ಹಾಕೋದು ಅದೆಲ್ಲ ಬೆಂದಮೇಲೆ ಖಾರದ ಪುಡಿ ಹಾಕಿ ಖಾರದ ಪುಡಿ ಚೆನ್ನಾಗಿ ಅದರದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬೇಯಿಸೋದು ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಸ್ವಲ್ಪ ಹುಣಿಸೆ ಹಣ್ಣನ್ನ ನೀರಿನಲ್ಲಿ ಕಿವುಚಿ ಹುಣಿಸೆ ಹಣ್ಣಿನ ರಸನ ಅದಕ್ಕೆ ಹಾಕೋದು ಸಾರಿಗೆ ಹಾಕದ್ಮೇಲೆ ಅದು ಚೆನ್ನಾಗಿ ಮಳ್ಳೋ ಥರ ಚೆನ್ನಾಗಿ ಮಳ್ಳೋ ಥರ ಚೆನ್ನಾಗಿ ಬೇಯಿಸಿ ಎಲ್ಲ ಇದಾದ್ಮೇಲೆ ಒಳ್ಳೆಯ ಏನು ಸಾರಂದರೆ ಒಳ್ಳೆಯ ಗಟ್ಟಿಯಾಗಿ ಆಗಿ ಬಿಡ್ಬೇಕು ಆ ಥರ ಮಾಡಿ ಇದಾದ್ಮೇಲೆ ಅದಕ್ಕೆ ಚೆನ್ನಾಗಿ ಬೆಂದಿದೆಯಾ ಅಂತ ಸ್ವಲ್ಪ ರುಚಿ ನೋಡಿಬಿಟ್ಟು ಉಪ್ಪು ಆಮೇಲೆ ಉಪ್ಪಾಕಿದೆ ಕೊನೆಲೇ ಹಾಕಿದ್ ಉಪ್ಪು ಇವೆಲ್ಲ ಹಾಕಿದ್ಮೇಲೆನೇ ಉಪ್ಪಾಕಿ ಯಾಕೆಂದರೆ ಉಪ್ಪಾಕ್ಕಿಲ್ಲ ಅಂದರೆ ಬೇಯೋದಿಲ್ಲ ಅನ್ಕೊಂಡು ಉಪ್ಪಾಕಿದ್ಮೇಲೆ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಆಮೇಲೆ ಎಲ್ಲ ರುಚಿ ನೋಡಿ ಸರಿಯಾಗಿದೆ ಎಲ್ಲಾನು ಅಂತಂದಮೇಲೆ ಇಳಿಸಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಇಟ್ಟು ಅದಕ್ಕೆ ಒಂಚೂರು ಸಾಸಿವೆ ಬೆಳ್ಳುಳ್ಳಿ ಆಮೇಲೆ ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಆ ಒಗ್ಗರಣೆನ ಸಾರ್ಗೆ ಹಾಕ್ದೆ ಹಾಕಿದಮೇಲೆ ಅದನ್ನು ಊಟಕ್ಕೆ ಹಾಕೊಂಡು ತಿನ್ನೊಕೆ ಚೆನ್ನಾಗಿತ್ತು ಈ ಥರ ನಾನು ಅನ್ನ ಮಾಡೋದು ಬಹಳ ಸುಲಭವಾಗಿ ಆದರೂ ಒಂದು ಅನ್ನ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ನಾನು ಮಾಡೋ ಥರದಲ್ಲಿ ಅನ್ನಕ್ಕೆ ಅರ್ಧ ಗಂಟೆ ಟೈಮ್ ಹಿಡಿತದೆ ಯಾಕಂದರೆ ಅಕ್ಕಿ ತೊಳೆದು ಇಟ್ಟು ಅದಕ್ಕೆ ನೀರು ಇಟ್ಟು ಅದೆಲ್ಲ ಚೆನ್ನಾಗಿ ಬೆಂದು ಆ ನೀರೆಲ್ಲ ಇಂಗೋಗಿ ಅನ್ನ ಆಗಿ ಅಗ್ಳಗ್ಳು ಕಂಡಗೆ ಅನ್ನ ಆಗಿ ಆದಮೇಲೆ ಅದು ಹಿಡ್ಸೋಗಂಟ ಅರ್ಧ ಗಂಟೆಗಿಂತ ಕಡಿಮೆ ಅನ್ನ ಆಗಲ್ಲ ಆವಾಗ ಆ ಥರ ಅನ್ನ ಆಗಿ ಆಮೇಲೆ ಇನ್ನು ಸಾರು ಆಗಬೇಕಾದ್ರೆ ಅದಕ್ಕೊಂದು ಅರ್ಧ ಗಂಟೆನೇ ಬೇಕು ಅದು ಒಂದು ಅರ್ಧ ಗಂಟೆನೇ ಹಿಡಿತದೆ ಟೈಮು ರಸಕ್ಕೆ ಮಾತ್ರ ಒಂದು ಕಾಲು ಗಂಟೆ ಸಾಕು ಅದು ನಾನು ಆವತ್ತು ರಾತ್ರಿ ಟೈಮು ಊಟ ಮಾಡೋದಲ್ಲದೆ ಮತ್ತೆ ಮಾರನೇ ಬೆಳಿಗ್ಗೆ ಕೂಡ ಅದನ್ನೇ ಉಪಯೋಗಿಸ್ತಾಯಿದ್ದೆ ಒಂಚೂರು ಜಾಸ್ತಿ ಮಾಡ್ಕೊತಾಯಿದ್ದೆ ಸಾರು ಜಾಸ್ತಿ ಮಾಡಿದ್ರೆ ರಾತ್ರಿ ಮಳ್ಳಸಿಟ್ರೆ ಬೆಳಿಗ್ಗೆ ಆ ಸಾರು ಉಪಯೋಗಿಸ್ಬೋದು ಬೆಳಿಗ್ಗೆ ತಿಂಡಿಗೆ ನಾನು ಓಟೆಲ್ಗೆ ಹೋಗ್ತಾಯಿರ್ಲಿಲ್ಲ ನಾನು ಅದನ್ನೇ ಅನ್ನ ಮತ್ತು ಸಾರೇ ಊಟ ಮಾಡ್ಕೊತಾಯಿದ್ದೆ ಮಧ್ಯಾಹ್ನ ಬೇಕಾದರೆ ನಾನು ಕರ್ತವ್ಯಕ್ಕೆ ಅಂತಂದರೆ ಕೋ ಅಲ್ಲಿ ಕೌದಳ್ಳಿಲ್ಲೇ ಇರ್ತಾಯಿತ್ತು ನನ್ನದು ಅರಣ್ಯ ಪ್ರದೇಶ ಡ್ಯೂಟಿ ಮಾಡೋದು ಅಂದರೆ ನಾನು ಕಾಡು ಕಡೆ ನನ್ನ ಸಿಬ್ಬಂದಿಗಳ ಜೊತೆ ಹೋಗೋವಂಥದ್ದು ನೋಡೋವಂಥದ್ದು ಮತ್ತೆ ನಾನು ಬ ನನಗೆ ಸುಮಾರು ಒಂದೈದು ಬೀಟಿತ್ತು ಮತ್ತಲ್ಲಿ ಇದು ಬೇರೆ ಊರ್ಗಳ ಕಡೆಗೆಲ್ಲ ಹೋಗ್ಬೇಕಾಗಿತ್ತು ಹೋದರೆ ಅಲ್ಲೇ ಊಟ ಗೀಟ ಊಟ ಎಲ್ಲ ಮಾಡ್ತಾಯಿದ್ದೆ ಮತ್ತೆ ಕೊಳ ಕೌದಳ್ಳಿಗೆ ಬಂದರೆ ಮಾತ್ರ ನನಗೆ ಊಟದ ಬಗ್ಗೆ ಯೋಚನೆ ಹಿಡಿತಾಯಿತ್ತು ಯೋಚನೆ ಹಿಡಿದಾಗ ಹೆಂಗೋ ನನ್ನ ಹೆಂಡ್ತಿ ನನಗೆ ಕಲ್ಸ್ಕೊಟ್ಲಲ್ಲ ಅದರಿಂದ ಒಂದು ಅಡಿಗೆ ಮಾಡೋದೊಂದು ಕಲ್ತಂಗಾಯ್ತು ಮತ್ತೆ ಇನ್ನೇನ್ನಾದರೂ ಒಂದು ಮಾಡೋಣ ಅಂತ ಅನ್ಕೊಂಡು ಹಿಂಗೇ ಯೋಚನೆ ಮಾಡಿಕೊಂಡು ಬೇರೆ ಇನ್ಯಾವುದಾದ್ರು ಒಂದು ಸಾರು ಮಾಡೋಣ ಅಂತ ಪ್ರಯತ್ನ ಮಾಡಿ ಅದರಲ್ಲಿ ವಿಫಲ ಆಗಿಬಿಟ್ಟೆ ಸಾರು ಮಾಡಕ್ಕೆ ನನಗೆ ಅದು ಗೊತ್ತಾಗದೇ ಹೋಯ್ತು ಅಂದರೆ ಆಡ್ಸಾಕಿ ಮಾಡೋದಕ್ಕೆ ನನಗಲ್ಲಿ ನಾನು ಮಿಕ್ಸಿ ಇಂಥವೇನು ತೊಗೊಂಡಿರ್ಲಿಲ್ಲ ಏನು ಮಾಡಬೇಕಾದ್ರು ನಾವು ಹಂಗೇನೇ ನಾವು ಕೈಯಲ್ಲೇ ರೆಡಿ ಮಾಡಿಕೊಂಡೇ ಮಾಡಬೇಕಾಗಿತ್ತು ಅದು ಆ ಅದು ಕೆಲವೊಂದು ಕಾಳುಗಳಿಗೆ ಬರೀ ಹುಳಿ ಖಾರ ಹಾಕಿ ಸಾರು ಮಾಡಿದ್ರೆ ಅಷ್ಟೊಂದು ರುಚಿ ಬರೋದಿಲ್ಲ ಅದಿಕ್ಕೆಲ್ಲನು ಕಾಯಿ ಗಸಗಸೆ ಇವೆಲ್ಲ ಆಡ್ಸಾಕ್ಬೇಕು ಆಡ್ಸಾಕಿದ್ರೆ ಆವಾಗದು ಸಾರು ಸ್ವಲ್ಪ ರುಚಿಯಾಗಿರ್ತದೆ ಅಂಥ ಸಾರುಗಳೆಲ್ಲ ನಾನು ಮನೆಗೆ ಬಂದಾಗ ನಮ್ಮನೆಯವಳು ಮಾಡ್ತಾಯಿದ್ಲಲ್ಲ ಇಲ್ಲಿ ಊಟ ಮಾಡ್ಕೊತಾಯಿದ್ದೆ ಅಲ್ಲೇ ನನಗೆ ಆ ಸಮಯಕ್ಕೆ ನನ್ನ ಹೊಟ್ಟೆಗೆ ಏನು ಮಾಡ್ಕೊಬೇಕು ಅದನ್ನು ಮಾಡಿಕೊಂಡು ಮಾಡ್ತಾಯಿದ್ದೆ ಮತ್ತೆ ಒನ್ನೊನ್ಸಾರಿ ಬೆಳಗ್ಗೆ ಹೊತ್ತು ರವೆ ತಗೊಂಬಂದು ರವೆನ ನೀರಾಕಿ ಸ್ವಲ್ಪ ಉಪ್ಪಾಕಿ ಕಲಿಸಿ ಹಲ್ಲೆ ಮೇಲೆ ಇದು ಏನಪ್ಪಾ ದೋಸೆ ಕಲ್ಲು ದೋಸೆ ಕಲ್ಮೇಲೆ ರೊಟ್ಟಿ ತಟ್ಕೊತಾಯಿದ್ದೆ ರೊಟ್ಟಿ ತಟ್ಟಿಕೊಂಡು ಚೆನ್ನಾಗಿ ಬೇಯಿಸಿ ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ತುಪ್ಪ ಹಾಕ್ಕೊಂಡು ರೊಟ್ಟಿ ತಿಂತಾಯಿದ್ದೆ ಮತ್ತೆ ಗೋಧಿ ಹಿಟ್ಟು ತಂದಿಟ್ಕೊಂದಿರ್ತಾಯಿದ್ದೆ ಒನ್ನೊಂದ್ಸಾರಿ ಗೋಧಿ ಹಿಟ್ಟನ್ನೇ ಕಲಸಿ ಗೋಧಿ ಹಿಟ್ಟಲ್ಲು ಕೂಡ ಚ ರೊಟ್ಟಿನೇ ಚಪಾತಿ ಅಂತೂ ಮಾಡ್ತಾಯಿರ್ಲಿಲ್ಲ ಮಾಡಿಕೊಂಡು ತಿಂತಾಯಿದ್ದೆ ಹೀಗೆ ನಾನು ಅಡುಗೆಯಲ್ಲಿ ಕಲ್ತಿರೋದು ಇಷ್ಟೇ ಆ ಒಂದು ಅನ್ನ ಮಾಡೋದು ಕಲ್ತ್ಕೊಂಡೆ ಒಂದು ಸಾರು ಮಾಡೋದು ಕಲ್ತ್ಕೊಂಡೆ ಒಂದು ರಸ ಮಾಡೋದು ಕಲ್ತ್ಕೊಂಡೆ ಜೊತೆಗೆ ಅರ್ಜೆಂಟ್ಗೆ ಅಂತಂದರೆ ಈ ತಿಂಡಿನೇ ತಿನ್ನಬೇಕು ಅಂತಂದರೆ ಒಂದು ರೊಟ್ಟಿ ಮಾಡಿಕೊಂಡು ತಿನ್ನೋದೊಂದು ಕಲ್ತ್ಕೊಂಡೆ ಇಷ್ಟನ್ನು ನಾನು ಮಾಡಿ ನನ್ನ ಅಲ್ಲಿ ಇದನ್ನು ನಡಸ್ಕೊಂಡೋದೆ ನಾನು ಅಲ್ಲಿರೋ ತನಕ ಹೆಚ್ಚು ಕಡಿಮೆ ನಾನು ಕೌದಳ್ಳಿಲಿ ಒಂದು ಹತ್ತು ವರ್ಷ ಇದ್ದೆ ಆ ಹತ್ತು ವರ್ಷನು ನನಗೆ ಈ ನಾನು ಕಲ್ತ್ಕೊಂಡಿದ್ದು ತುಂಬ ಉಪ್ಯೋಗಕ್ಕೆ ಬಂತು ಯಾಕೆಂದರೆ ಒಂದು ಕಡೆ ಹಣ ಹಣನು ಉಳಿತಾಯ ಆಯಿತು ಇನ್ನೊಂದು ಕಡೆ ಆರೋಗ್ಯನು ಚೆನ್ನಾಗಿರ್ತಾಯಿತ್ತು ಮತ್ತೆ ನೀರು ಕೂಡ ಯಾವಾಗ್ಲೂ ಅಲ್ಲಿ ಫಿಲ್ಟ್ರ್ ನೀರೇ ಕುಡಿಬೇಕು ಇಲ್ಲ ಅಂದರೆ ನೀರನ್ನ ಬಿಸಿ ಮಾಡಿಕೊಂಡು ಕುಡಿಬೇಕು ಅಲ್ಲಿ ನೀರು ಕುಡಿದ್ರೆ ಕೆಮ್ಲು ನೆಗಡಿ ಇವೆಲ್ಲ ಬರೋ ಸಾಧ್ಯತೆಗಳು ಜಾಸ್ತಿ ಆ ಊರಲ್ಲಿ ಹೆಂಗಿದ್ರೆ ಸರಿ ಹೋಗುತ್ತೆ ಅನ್ನೋದಕ್ಕೆ ತಕ್ಕಂತೆ ಅಲ್ಲಿ ಊಟ ಯಾವ್ದು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದಕ್ಕೆ ತಕ್ಕಂತೆ ಮಾಡಿಕೊಂಡು ನಾನಲ್ಲಿ ನನ್ನ ಡ್ಯೂಟಿನ ನಿರ್ವಹಿಸ್ಕೊಂಡೋಗ್ತಾಯಿದ್ದೆ ಈ ಥರ ಮಾಡಿ ನಾನು ಅಡುಗೇನ ಇದ್ಮಾಡ್ದೆ ನನಗೆ ಅದೇ ನಾನು ಹೇಳಿದ್ನಲ್ಲ ಅದ್ರಲ್ಲಿ ಒಂದು ಇದು ಮಾಡಕ್ಕಾಗ್ದೆ ಅದನ್ನು ವೇಸ್ಟಾಗಿ ಅದಕ್ಕೆ ಟೈಮ್ ತುಂಬ ಹಿಡಿದು ಮತ್ತೆ ಅದನ್ನು ಸರ್ಪಡ್ಸಕ್ಕೋಗಿ ಸರ್ಪಡ್ಸಕ್ಕಾಗ್ದೇ ಹೋಯಿತು ಮತ್ತೆ ಅದನ್ನು ಆಗಲ್ದೇ ಇರೋದನ್ನು ಮಾತ್ಯಾಕೆ ಮಾಡೋದು ಅಂತ ಬಿಟ್ಟು ಯಾವುದು ಆಗುತ್ತೋ ಅದನ್ನು ಮಾಡಿಕೊಂಡು ತಿನ್ನಕ್ಕೆ ಶುರು ಮಾಡಿದೆ ಇದು ನಾನು ಅಡುಗೆ ಮಾಡೋಕ್ಕೆ ನಾನು ಅಡುಗೆ ಕಲ್ತಿರೋ ಥರ ಇದೆ ಹಿಂಗ್ ಮಾಡಿದೀನಿ ನಾನು ಅಂತ ಹೇಳಕ್ ಇಷ್ಟಪಡ್ತಾಯಿದ್ದೀನಿ